ನಾನು ಒಂದು ಕಿರಾಣಿ ಅಂಗಡಿಯಲ್ಲಿ ಹೋಗಿ ಒಂದು ತಲೆಗೆ ಹಚ್ಚುವ ಶಾಂಪುವನ್ನು ಖರೀದಿ ಮಾಡಿ ಮನೆಗೆ ತಗೊಂಡ್ಬಂದೆ ಅದನ್ನು ಉಪಯೋಗಿಸಿದ ನಂತರ ನನಗೆ ತಲೆಯಲ್ಲಿ ತುಂಬ ತುರಿಕೆಗಳು ಚಿಕ್ಕ ಚಿಕ್ಕ ಗುಳ್ಳೆಗಳು ಆಗಿದ್ದಾವೆ ಮತ್ತು ಅದರಿಂದ ನನಗೆ ಕೂದಲು ಎಲ್ಲ ತುಂಬ ಉದುರುತ್ತಾ ಇದ್ದಾವೆ ನನ್ನ ಕೂದಲು ತುಂಬ ಚೆನ್ನಾಗಿತ್ತು ಆ ಶಾಂಪು ಉಪಯೋಗಿಸಿದ ನಂತರ ತುಂಬ ಕೂದ್ಲು ಉದುರುವಿಕೆ ಆಗುವುದು ಮತ್ತು ತಲೆಯಲ್ಲಿ ಅಲ್ಲಿ ಅಲ್ಲಿ ಗುಳ್ಳೆಗಳು ಆಗುವುದು ತುಂಬ ತುರಿಕೆ ಆಗುವುದು ಆಯಿತು ಇದರಿಂದ ನನಗೆ ಈ ಶಾಂಪು ಉಪಯೋಗಿಸಿ ಉಪಯೋಗಿಸಿದರಿಂದ ನನಗೆ ತುಂಬ ಅನನುಕೂಲಗಳು ಮತ್ತು ಕಷ್ಟಗಳು ಬಂದವು ಕಷ್ಟಗಳನ್ನು ಕೂಡ ನಾನು ಅನುಭವಿಸಿದೆ ತಲೆಯಲ್ಲಿ ತುಂಬ ಅಲ್ಲಲ್ಲಿ ಕೂಡ ಅಲ್ಲಲ್ಲಿ ತುಂಬ ಗಲೀಜು ಥರ ಮತ್ತು ಕೊಳಕು ಥರ ಮತ್ತು ಗುಳ್ಳೆಗಳು ಕೆಮ್ ಮತ್ತು ಕೆಂಪಗಾಗಿ ತಲೆಯೆಲ್ಲ ತುಂಬ ನೋವು ಬಂದಿದೆ ನಾನು ಇದರಿಂದ ಹಾಸ್ಪೆಟಲೆಲ್ಲ ಹೋಗಿ ತೋರಿಸ್ಕೊಂಡು ಬಂದೆ ಈ ಶಾಂಪು ತುಂಬ ಕೆಟ್ಟದಾಗಿ ಪರಿಣಾಮವ ಪರಿಣಾಮವನ್ನು ಬೀರಿದೆ ಇದರಿಂದ ನನಗೆ ತುಂಬ ತೊಂದರೆಯಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಗಾಯಗಳು ಸಹ ಮತ್ತು ಬೊಬ್ಬೆಗಳು ಸಹ ಬಂದಿವೆ ನನ್ನ ಕೂದಲು ತುಂಬ ಅಂದರೆ ತುಂಬಾ ಉದುರಿ ತೆಳ್ಳಗಾಗಿದ್ದಾವೆ